ನಾನು ನನ್ನ ಜೀವನದಲ್ಲಿ ಜೀವನ ಪಾಠಗಳಾಗಬಹುದು ಕಲಿಕಾ ಪಾಠಗಳಾಗ್ಬೋದು ತುಂಬ ರೀತಿಯ ಪಾಠಗಳನ್ನು ಕಲಿತಿದ್ದೇನೆ ಅದೇ ರೀತಿ ಅನುಭವ ಅನುಭವ ಹೇಳಬೇಕೆಂದ್ರೆ ಕೊರೊನಾ ಸಮಯದಲ್ಲಿ ಯಾರು ಜನ ಹೇಗೆ ಯಾವ್ರು ಜನ ಯಾರು ಹೇಗಿದ್ದರು ಹೇಗೆ ಯಾವ ರೀತಿ ಎಂಬುದನ್ನು ತುಂಬ ಇದರಲ್ಲಿ ನನಗೆ ಕೊರೊನಾ ಎಂಬುದು ಜೀವನ ಪಾಠವನ್ನು ಕಲಿಸಿತು ಏಕೆಂದರೆ ಎಲ್ಲಾ ರೀತಿಯ ಒಂದು ಅನುಭವವು ಆ ಸಮಯದಲ್ಲಿ ಆ ಸಮಯದಲ್ಲಿ ಆಯಿತು